ನಮ್ಮ ಹತ್ತಿರದ ಪಟ್ಟಣಗಳಿಗೆ ಪ್ರಯಾಣಿಸುವಾಗ ಮೂಲಭೂತ ಸೌಕರ್ಯಗಳ ಕೊರತೆಯಿದೆ ಮೆ ಮೊಟ್ಟ ಮೊದಲನೇದಾಗಿ ರಸ್ತೆ ರಸ್ತೆ ಸರಿ ಇದ್ದರೆ ಚಲಿಸುವಂತಹ ವಾಹನ ಸವಾರರಿಗಾಗಲೀ ಪ್ರಯಾಣಿಕರಿಗಾಗಲೀ ಯಾವುದೇ ರೀತಿ ಸಮಸ್ಯೆಗಳು ಬರುವುದಿಲ್ಲ ಇವತ್ತು ಒಂದು ಕಾಲದಲ್ಲಿ ಬಹಳಷ್ಟು ರಸ್ತೆಗಳು ಇಕ್ಕಟ್ಟಾದ ರಸ್ತೆಗಳು ಹೊಂಡ ಗುಂಡಿಗಳಿಂದ ಹೊಂಡಗಳಿಂದ ಕೂಡಿದಂಥ ರಸ್ತೆಗಳು ಒಂದು ವಯಸ್ಸಾದಂತಹ ಅನಾರೋಗ್ಯದಿಂದ ಕೂಡಿದ ಜನಗಳಿಗೆ ಬೇರೆ ಬೇರೆ ರೀತಿಯ ಅನಾನುಕೂಲತೆಗಳನ್ನು ಇರುವಂತಹ ಪ್ರಯಾಣಿಕರಿಗೆ ಈ ಬಸ್ಸಲ್ಲಿ ಪ್ರಯಾಣಿಸುವಾಗ ಅಥವಾ ಕಾರುಗಳಲ್ಲಿ ಪ್ರಯಾಣಿಸುವಾಗ ಅಥವಾ ಸ್ಕೂಟರಲ್ಲಿ ಪ್ರಯಾಣಿಸುವಾಗ ಈ ಹೊಂಡಗಳು ರಸ್ತೆಗಳು ಇಲ್ಲಿನ ಕಾಲದಲ್ಲಿ ರಸ್ತೆಗಳಲ್ಲೆಲ್ಲ ಹೊಂಡ ಎತ್ತರ ತಗ್ಗು ಹೊಂಡಗಳು ಇವೆಲ್ಲ ಪ್ರಯಾಣಿಸುವಾಗ ಜನಗಳಿಗೆ ಬಹಳ ಕಷ್ಟ ಆಗ್ತದೆ ಮತ್ತು ರಸ್ತೆಯ ಇಕ್ಕೆಲಗಳಲ್ಲಿ ಮಳೆಗಾಲದಲ್ಲಿ ಮಳೆ ನೀರು ನಿಂತು ನಡೆದಾಡಲು ಓಡಾಡಲು ಆಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆಯ ನೀರು ಹರಿದಾಡಲು ಆ ಚರಂಡಿ ವ್ಯವಸ್ಥೆಗಳನ್ನು ಮಾಡಬೇಕಾಗಿದೆ ಚರಂಡಿ ಏನಾಗಿದೆ ಅಂತ್ಹೇಳಿದ್ರೆ ಇವತ್ತೆಲ್ಲ ಮುಚ್ಚಿ ಹೋಗಿದೆ ನೀರುಗಳೆಲ್ಲ ರಸ್ತೆಯಲ್ಲಿ ನಿಂತುಕೊಂಡಿದೆ ಚಲಿಸುವ ವಾಹನಗಳು ವಾಹನಗಳು ವೇಗವಾಗಿ ಓಡುತ್ತವೆ ಹೋಗುವ ಸಂದರ್ಭದಲ್ಲಿ ಆ ಮಳೆ ನೀರುಗಳು ನಷ್ಟ ರಸ್ತೆಯಲ್ಲಿ ನಡೆದಾಡಿಕೊಂಡು ಹೋಗುವಂತಹ ಪಾದಾಚಾರಿಗಳ ಮೇಲೆ ಚೆಲ್ಲಿ ತುಂಬಷ್ಟು ಕಷ್ಟವನ್ನು ಉಂಟು ಮಾಡ್ತಾಯಿದೆ ಎಲ್ಲೋ ಯಾರೋ ಒಬ್ಬ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದರೂ ಕೂಡ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಇವತ್ತಿಲ್ಲ ಕಾರಣ ಏನು ಅಂತ್ಹೇಳಿದ್ರೆ ರಸ್ತೆಗಳು ಪಕ್ಕದಲ್ಲಿರುವಂತಹ ನೀರು ಹರಿದಾಡುವ ಚರಂಡಿಗಳು ಮುಚ್ಚಿ ಹೋಗಿದೆ ವಾಹನ ಸವಾರರಿಗೆ ಏನು ಗೊತ್ತಿಲ್ಲ ಅವರು ಅವರಷ್ಟಕ್ಕೆ ಅವರ ಒಂದು ಆಕ್ಸ್ಲೇಟ್ರ್ ಕೊಡ್ತಾರೆ ಓಡ್ತಾರೆ ಅವರ ವಾಹನದಲ್ಲಿ ಚೆಲ್ಲುವ ವಾಹನದ ಟಯರ್ ತಾಗಿ ರಸ್ತೆಯಲ್ಲಿ ನೀರು ಚಿಮ್ಮುತ್ತದೆ ಅದು ಪಾದಚಾರಿಗಳ ಮೇಲೆ ಬೀಳ್ತದೆ ಇದು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಪರಿಹರಿಸ್ಬೇಕು ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಈ ಇವಾಗ ಏನು ಅಂತ ಹೇಳಿದ್ರೆ ಯಾವುದೇ ವಾಹನಗಳಾಗಲೀ ನಾವು ಪ್ರಯಾಣಿಸುವಾಗ ರಸ್ತೆಗಳು ಸರಿಯಾಗಿದ್ದರೆ ಸಂದ್ ಚ ಒಳ್ಳೆಯ ರೀತಿ ರಸ್ತೆಗಳಿದ್ದರೆ ನಾವು ಒಂದು ಗಂಟೆಯ ಒಂದು ಗಂಟೆಯಲ್ಲಿ ತಲುಪಬೇಕಾದ ಜಾಗವನ್ನು ಮುಕ್ಕಾಲು ಗಂಟೆಯಲ್ಲಿ ತಲುಪಲಿಕ್ಕೆ ಸಾಧ್ಯವಾಗ್ತದೆ ರಸ್ತೆಗಳು ಚೆನ್ನಾಗಿದ್ದಲ್ಲಿ ಮತ್ತು ರಸ್ತೆಗಳು ಏನು ಅಂತ ಹೇಳಿದ್ರೆ ನಮ್ಮ ವಾಹನಗಳು ಚಲಿಸುವಾಗ ತುಂಬಷ್ಟು ಸಮಸ್ಯೆಗಳು ಎದುರಾಗ್ತಿದೆ ಟ್ರಾಫಿಕ್ ಸಮಸ್ಯೆ ಒಂದು ವಾಹನಗಳು ಜಂಕ್ಷನಲ್ಲಿ ವಾಹನಗಳ ಜಂಕ್ಷನಲ್ಲಿ ಹೇಳಿದ್ರೆ ಎಲ್ಲ ವಾಹನಗಳು ಸೇರುವಂತಹ ಒಂದು ಟ್ರಾಫಿಕ್ ಸಿಗ್ನಲ್ ಪಕ್ಕದಲ್ಲಿ ಸರಿಯಾದ ವ್ಯವಸ್ಥೆಗಳಿರುವುದಿಲ್ಲ ಸಿಗ್ನಲ್ ಲೈಟುಗಳಿರುವುದಿಲ್ಲ ಅವಾಗ ನಾವು ಒಂದು ಟ್ರಾಫಿಕ್ ಜ್ಯಾಮಲ್ಲಿ ಸಿಕ್ಕಾಕ್ಕೊಂಡು ಒಂದು ತುರ್ತು ಕೆಲಸಕ್ಕೆ ಹೋಗಬೇಕಾದ ಸಂದರ್ಭದಲ್ಲಿ ನಾವು ಅಲ್ಲಿ ನಿಲ್ಲೊ ಒಂದು ಪರಿಸ್ಥಿತಿ ಆಗ್ತದೆ ಅದು ತಡೆ ಹಿಡಿಯುವಂಥ ಪರಿಸ್ಥಿತಿಯಾಗ್ತದೆ ಅಲ್ಲಿ ಮೂಲಭೂತ ಸೌಕರ್ಯಗಳಂದರೆ ಟ್ರಾಫಿಕ್ ಸಿಗ್ನಲನ್ನು ಅಳವಡಿಸುವಂಥದ್ದು ಅಲ್ಲಿ ಜನಗಳಿಗೆ ಅಂದರೆ ವಾಹನಗಳಿಗೆ ಓಡಾಡಲಿಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು ಇವಾಗ ಒಂದು ಆ್ಯಂಬುಲೆನ್ಸ್ ಅಲ್ಲಿ ಒಂದು ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ತಿದ್ದಾರೆ ಆ ವ್ಯಕ್ತಿಗೆ ತುರ್ತು ಚಿಕಿತ್ಸೆಗಾಗಿ ಅವ್ನು ಹೋಗ್ಲೇಬೇಕು ಅನಿವಾರ್ಯತೆ ಇಲ್ಲದಂಥ ಸಂದರ್ಭದಲ್ಲಿ ಇಲ್ಲಿ ಟ್ರಾಫಿಕ್ ಜಾಮಾಗಿ ಆ ವ್ಯಕ್ತಿಗೆ ಅಸೌಖ್ಯ ವರ್ಧಿಸಿ ಜೀವಕ್ಕೆ ಅಪಾಯ ಆಗುವಂಥ ಸಂದರ್ಭಗಳು ಕೂಡ ಇದೆ ಹೀಗಿರುವಾಗ ವಾಹನಗಳಲ್ಲಿ ನಾವು ಪಯಣಿಸುವಾಗ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತಹ ರಸ್ತೆಯ ದುರಸ್ತಿ ಚರಂಡಿಯ ವ್ಯವಸ್ಥೆ ಟ್ರಾಫಿಕ್ ಸಮಸ್ಯೆಗಳನ್ನು ನೀಗಿಸುವಂಥದ್ದು ಮತ್ತು ಬಸ್ಸುಗಳಲ್ಲಿ ಈಗ ನಾವು ಉದಾಹರ್ಣೆಗೆ ಬಸ್ಸುಗಳಲ್ಲಿ ಸರ್ಕಾರಿ ಬಸ್ಸುಗಳಲ್ಲಿ ಚಲಿಸ್ತೇವೆ ಸರ್ಕಾರಿ ಬಸ್ಸುಗಳಲ್ಲಿ ಚಲಿಸುವಾಗ ಏನಾಗ್ತದೆ ಮುಂದೆಲ್ಲ ಸರ್ಕಾರಿ ಬಸ್ಸಲ್ಲಿ ಚಲಿಸುವಾಗ ಅವು ಅವಾಗ ಅವಾಗ ಕೆಟ್ಟು ನಿಂತ್ಕೊಳ್ಳೋದು ಟಿಕೆಟ್ ಮಾಡಿರ್ತೇವೆ ಚಲಿಸ್ತಿರ್ತೇವೆ ಕೆಟ್ಟು ನಿಂತ್ಕೊಳ್ಳೋದು ನಿಂತುಕೊಂಡಾಗ ಆ ಪ್ರಯಾಣಿಕರು ಕೆಳಗಿಳಿದು ಇನ್ನೊಂದು ಬಸ್ಸಿಗೆ ಹತ್ತುವ ಒಂದು ಪರಿಸ್ಥಿತಿ ಎದುರಾಗಿದೆ ಅಂತಹ ಸಮಸ್ಯೆಗಳನ್ನು ಪರಿಹರಿಸ್ಬೇಕು ಮತ್ತು ರಸ್ತೆಯ ಎಡ ಮತ್ತು ಬಲ ಭಾಗಗಳಲ್ಲಿ ವಾಹನ ಸವಾರರಿಗೆ ಅನುಕೂಲವಾಗುವ ರೀತಿಯಲ್ಲಿ ಬೋರ್ಡುಗಳನ್ನು ಅಳವಡಿಸುವಂಥದ್ದು ಈ ರಸ್ತೆ ಇಂಥ ಕಡೆ ಸೇರ್ತದೆ ಈ ರಸ್ತೆ ಇಂಥ ಕಡೆ ಸೇರ್ತದೆ ಎಂಬ ಆ ಬೋರ್ಡು ಅಳವಡಿಸುವಂಥದ್ದು ದೂರದೂರಿಂದ ಪ್ರಯಾಣಿಸಿ ಪ್ರಯಾಣಿಸಿ ಪ್ರಯಾಣಕ್ಕೆ ಬಂದವರು ದೂರದ ಊರಿಂದ ಬಂದವರಿಗೆ ಆ ಭಾಗದ ವ್ಯವಸ್ಥೆಗಳು ಗೊತ್ತಿರೋದಿಲ್ಲ ಯಾವ ರಸ್ತೆಗಳು ಎಲ್ಲಿ ಕನೆಕ್ಟ್ ಆಗ್ತದಂತ ಗೊತ್ತಿರೋದಿಲ್ಲ ಹೈವೆ ಯಾವುದು ಸರ್ವಿಸ್ ರೋಡ್ ಯಾವುದು ಗೊತ್ತಿರೋದಿಲ್ಲ ಅವರಿಗೆ ಅದರ ಬಗ್ಗೆ ಮಾಹಿತಿಗೋಸ್ಕರವಾಗಿ ರಸ್ತೆಯಲ್ಲಿ ಈ ರೀತಿಯಾದಂಥ ಬೋರ್ಡ್ ಅನ್ನು ಅಳವಡಿಕೆ ಮಾಡುವುದು ಬಹಳ ಉತ್ತಮ ಮತ್ತು ರಿಕ್ಷಾದಲ್ಲಿ ಹಲವಾರು ರಿಕ್ಷಾ ಆಗಿರಲೀ ಕಾರುಗಳಾಗಿರಲೀ ಜೀಪುಗಳಾಗಲೀ ಇವಾಗ ಕಾರು ಜೀಪುಗಳಲ್ಲಿ ಮತ್ತು ಲಾರಿಗಳಲ್ಲಿ ಬಸ್ಸುಗಳಲ್ಲಿ ಸಿಕ್ಕಾಪಟ್ಟೆ ಹೊಗೆ ತುಂಬಿಕೊಂಡಿರ್ತದೆ ಅವುಗಳು ಹೊರ ಬಿಡುವಂತಹ ಹೊಗೆ ದಟ್ಟವಾದ ಹೊಗೆಗಳು ಅದು ವಾಯುಮಾಲಿನ್ಯವನ್ನು ಸೃಷ್ಟಿಸ್ತಾ ಇದೆ ಅದನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಮತ್ತು ಇವಾಗ ಏನು ಸರ್ಕಾರ ಎಲ್ ಪಿ ಜಿ ಗ್ಯಾಸ್ ಅಳವಡಿಕೆಯ ಆಟೋ ರಿಕ್ಷಾಗಳು ಕಾರುಗಳು ಇವೆಲ್ಲ ಬಂದಿದೆ ಈ ರೀತಿಯಾದ ವ್ಯವಸ್ಥೆಗಳು ಮುಂದುವರಿಸ್ಕೊಂಡು ಹೋದ್ರೆ ಈ ರೀತಿಯ ವಾಯುಮಾಲಿನ್ಯಗಳು ಉಂಟಾಗುವುದಿಲ್ಲ ಮತ್ತು ಬಸ್ಸುಗಳಲ್ಲಿ ಪಯಣಿಸುವಾಗಷ್ಟೇ ಕುಳಿತುಕೊಳ್ಳುವ ಆಸನದ ವ್ಯವಸ್ಥೆ ಇವೆಲ್ಲ ಇವತ್ತು ಬದಲಾವಣೆಗಳಾಗಿದೆ ಇನ್ನಷ್ಟು ಬದಲಾವಣೆ ಆಗಬೇಕಾಗಿದೆ ಹೈಟೆಕ್ ಬಸ್ಸುಗಳಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳಿದೆ ಮತ್ತು ಇವತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಬಸ್ಸಿನಲ್ಲೆಲ್ಲ ಉಚಿತ ಕಾರ್ಯಕ್ರಮಗಳು ನಡಿತಾಯಿದೆ ಬಸ್ ಪ್ರಯಾಣಗಳು ಉಚಿತವಾಗಿದೆ ಈ ಉಚಿತ ಕ ಬಸ್ಸುಗಳಲ್ಲಿ ಮಹಿಳೆಯರು ಯರ್ರಾಬಿರ್ರಿ ತುಂಬ್ಕೊಂಡು ಹೋಗ್ತ ಇದ್ದಾರೆ ಒಂದು ನಿರ್ದಿಷ್ಟ ಪ್ರಯಾಣಿಕರಷ್ಟೇ ಅದರಲ್ಲಿ ಪ್ರಯಾಣಿಸುವಂಥ ರೀತಿ ಮಾಡಬೇಕು ಹೊಡೆದಾಟ ಬಡಿದಾಟ ಮಾಡುವಂಥದ್ದು ಚಾಲಕ ಅಥ್ವಾ ಅಲ್ಲಿಯ ನಿರ್ವಾಹಕನಿರದೇ ಹೊಡೆದಾಟ ಬಡಿದಾಟ ಮಾಡುವಂಥದ್ದು ಅವನಿಗೆ ಬೈಯುವಂಥದ್ದು ಇದೆಲ್ಲ ಸರಿಯಲ್ಲ ನಾವು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಪ್ರಯಾಣಿಸಿದರೆ ಆ ಬಸ್ಸಿನಲ್ಲಿ ಪ್ರಯಾಣಿಸುವ ಇತರರಿಗೂ ಅನುಕೂಲ ವಾಹನ ನಿರ್ವಾಹಕನಿಗೂ ಚಾಲಕನಿಗೂ ಅನುಕೂಲ ಆಗ್ತದೆ ನಮಗೂ ನೆಮ್ಮದಿ ಆಗ್ತದೆ ಸುಖ ಪ್ರಯಾಣ ನಮ್ಮದಾಗ್ತದೆ ನಾವು ತಾಳ್ಮೆಯಿಂದ ಇರಬೇಕು ಒಂದು ಬಸ್ ಇಲ್ಲಾಂದ್ರೆ ಇನ್ನೊಂದು ಬಸ್ ನೆಕ್ಸ್ಟ್ ಬರ್ತದೆ ಕಾಲು ಗಂಟೆ ಹತ್ತು ನಿಮಿಷ ಬಿಟ್ಟು ಅದು ಬರ್ತದೆ ಅಷ್ಟೂ ಕಾಯುವಂಥ ತಾಳ್ಮೆ ನಮ್ಮಲ್ಲಿರಬೇಕು ಹೀಗೆ ಸಮಸ್ಯೆಗಳು ಹೇಳ್ತಾ ಹೋದ್ರೆ ಬೇಕಾದಷ್ಟಿದೆ ಸಾರಿಗೆ ಯಾ ವಿಚಾರಗಳು ಬಂದಾಗ ಕೆಲವೊಂದು ವಾಹನಗಳು ರಸ್ತೆಯಲ್ಲಿ ಓಡಾಡ್ತಿದ್ದರೆ ಅವುಗಳು ಯಾವ ಕಾಲದಿಂದಲೂ ಅದನ್ನು ಏನು ಹೇಳ್ತಾರೆ ಟ್ರಾಫಿಕ್ಕು ಇದ್ರ ಪ್ರಕಾರ ರೂಲ್ಸ್ ಪ್ರಕಾರ ಅದನ್ನು ಎಫ್ ಸಿ ಮಾಡಿರುವುದಿಲ್ಲ ಯಾವತ್ತು ಬೇಕಾದರೂ ಅದು ಕಳಚಿ ಹೋಗುವಂಥ ಕೆಲವು ವಾಹನಗಳನ್ನು ನಾವು ಕಾಣ್ತಾ ಇದ್ದೇವೆ ಅದರ ಬಗ್ಗೆ ನಾವು ಸಂಬಂಧಪಟ್ಟ ಇಲಾಖೆಗಳು ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಬೇರೆ ವಿಚಾರಕ್ಕೆ ಬಂದಾಗ ಸಂಸ್ಥೆಯಲ್ಲಿ ಆ ವಾಹನಗಳು ಅಪಘಾತಕ್ಕೆ ಈಡಾಗದ ರೀತಿಯಲ್ಲಿ ಇವತ್ತು ಸರ್ಕಾರ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದೆ ರಸ್ತೆಗಳನ್ನು ಅಗಲೀಕರಣಗೊಳಿಸಿದ್ದು ಕಾಂಕ್ರಿಟೀಕರಣಗೊಳಿಸಿದೆ ಮಧ್ಯದಲ್ಲಿ ಡಿವೈಡರುಗಳನ್ನು ಅಳವಡಿಸಿದ್ದಾರೆ ದೀಪಗಳನ್ನು ಅಳವಡಿಸಿದ್ದಾರೆ ಎಲ್ಲ ಸೌಲಭ್ಯಗಳಿವೆ ನಾವು ಈ ಸರ ಈ ದೇಶದ ಪ್ರಜೆಗಳಾಗಿ ಇವತ್ತು ಸರ್ಕಾರ ಏನು ಸೌಲಭ್ಯಗಳನ್ನು ನಿರ್ಮಿಸಿ ಕೊಡ್ತಾಯಿದೆ ಅದನ್ನ ಯತಾವತ್ತವಾಗಿ ಕಾನೂನಿನ ರೀತಿಯಲ್ಲಿ ಪಾಲಿಸಿಕೊಂಡು ನಾವು ಕೊಡುವ ಬಲ ಅಥವಾ ಎಡಗಳಿಗೆ ಚಲಿಸುವಾಗ ನಮ್ಮ ಬಲ ಅಥವಾ ಎಡಗಳಿಗೆ ಚಲಿಸುವಾಗ ನಾವು ಕೊಡುವಂತಹ ಸಿಗ್ನಲ್ಲುಗಳು ಹಿಂದಿನಿಂದ ಬರುವ ವೆಹಿಕಲ್ಲುಗಳಿಗೆ ಅನುಕೂಲ ಆಗ್ತದೆ ಮತ್ತು ನಾವು ಮಾಡುವ ತಪ್ಪಿನಿಂದ ಇನ್ನೊಂದು ವಾಹನಗಳಿಗೆ ಅಪಘಾತ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇನ್ನೊಬ್ಬರ ನಮ್ಮ ಜೀವ ನಮಗೆ ಎಷ್ಟು ಮುಖ್ಯವೋ ಅದೇ ರೀತಿ ಇನ್ನೂ ಇನ್ನೊಬ್ಬರ ಜೀವ ಕೂಡ ಅಷ್ಟೇ ಮುಕ್ಯವಾಗಿದೆ ನಾವು ಈ ಏನು ಕಾನೂನನ್ನು ಪಾಲನೆ ಮಾಡಿಕೊಂಡು ಹೋಗ್ತೇವೆ ಕಾನೂನು ಪಾಲನೆ ಮಾಡಿದ ತಕ್ಷಣ ಮಾಡಿದಾಗ ಎಲ್ಲವೂ ಸುಸೂತ್ರವಾಗಿ ನಡೀತದೆ ಯಾವುದೇ ಸಮಸ್ಯೆಗಳು ಬಾರದಂತೆ ಈ ಸಮಸ್ಯೆಗಳು ಬರುವುದಿಲ್ಲ